ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ತುಂಬ ತುಂಬ ಚೆನ್ನಾಗಿದೆ ಯಾಕಂದ್ರೆ ಇವಾಗ ನಮ್ಮ ಬೆಂಗ್ಳೂರಲ್ಲಿ ಆಗಲೀ ನಾವು ಚಿತ್ರದುರ್ಗದಲ್ಲಿ ಆಗಲೀ ನಮ್ಮ ಸುತ್ತ ಮುತ್ತ ಇರುವ ಜಿಲ್ಲೆಗಳಲ್ಲಿ ಆಗಲೀ ಮುಂಚೆ ಬಸ್ ವ್ಯವಸ್ಥೆ ಇರ್ತಾ ಇರಲಿಲ್ಲ ಬಟ್ ಇವಾಗ ನಮಗೆ ಪ್ರತಿ ಒಂದು ಗಂಟೆಗೂ ಆಯಿತು ಬೆಂಗ್ಳೂರಿಗೆ ಹೋಗ್ಬೇಕಾದ್ರೂನೂ ಚಿತ್ರದುರ್ಗದಿಂದ ಏನೇ ಕೆಲ್ಸದ ಮೇಲೆ ಆಗಲಿ ಯಾವುದೇ ನಮ್ಮ ಎಜುಕೇಶನ್ ರಿಲೇಟೆಡ್ ಆಗಲೀ ಅಥ್ವ ಕೆಲಸದ ವ್ಯಾಪಾರ ವಹಿವಾಟಾಗ್ಲಿ ಸೊ ತುಂಬ ಸುಲಭವಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮುಂಚೆ ಈ ಥರ ಇರ್ತಾ ಇರಲಿಲ್ಲ ನಾವು ತುಂಬ ಹೊತ್ತು ಕಾಯಬೇಕಾಗಿತ್ತು ಎರಡು ತಾಸು ಮೂರು ತಾಸು ನಾಲ್ಕು ತಾಸು ಅಥ್ವ ಕೆಲವೊಮ್ಮೇ ರಾತ್ರಿ ಪ್ರಯಾಣ ಮಾತ್ರ ಮಾಡಬೇಕಿತ್ತು ಬಸ್ಗಳಿಗಾಗಲೀ ಇವಾಗ ನಮಗೆ ಬಸ್ ಗಳಲ್ದೇನು ರೈಲ್ವೇ ವ್ಯವಸ್ಥೇನೂ ತುಂಬ ಚೆನ್ನಾಗಿದೆ ಓಕೆ ನಮ್ಮ ಚಿತ್ರದುರ್ಗ ತುರ್ ಜಿಲ್ಲೆಯಲ್ಲಿ ರೈಲ್ವೇ ನಿಲ್ದಾಣವಿದೆ ಬಟ್ ಜಂಕ್ಷನ್ ಅಲ್ಲದೇ ಹೋದ್ರೂ ಬಟ್ ಕೆಲವೊಂದು ರೈಲು ವ್ಯವಸ್ಥೆ ತುಂಬ ಸುಗಮವಾಗಿದೆ ಇವಾಗ ಸಪೋಸ್ ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಅಥ್ವ ನಾವು ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಮತ್ತು ಸುತ್ತ ಮುತ್ತ ಯಾವುದೇ ನೆರೆ ಹೊರ ರಾಜ್ಯಗಳ್ಗೆ ಹೋಗ್ಬೇಕಾದ್ರೂ ರೈಲು ವ್ಯವಸ್ಥೆ ಕೂಡ ತುಂಬ ಉತ್ತಮವಾಗಿದೆ ಅದೆಲ್ಲಾ ಪ ನಮಗೆ ತುಂಬ ಲಾಭ ಲಾಭವಾಗಿದೆ ಯಾಕಂದರೆ ಇವಾಗ ಸಪೋಸ್ ನಾನು ಬಸ್ಸಲ್ಲಿ ಹೋಗಬೇಕಾದ್ರೆ ನನಗೆ ಅದೇ ಜಾಗಕ್ಕೆ ಐದು ತಾಸು ತಗೋಳುತ್ತೆ ನಾನು ಟ್ರೈನಲ್ಲಿ ಹೋದರೆ ನನಗೆ ಮೂರರಿಂದ ನಾಲ್ಕು ಹವರ್ ತಗೋಳುತ್ತೆ ಸೊ ಹಾಗಾಗಿ ಈ ವ್ಯವಸ್ಥೆಗಳೆಲ್ಲ ನಮಗೆ ತುಂಬ ಗುಣಮುಟ್ಟವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳಬೇಕಂದ್ರೆ ಮುಂಚೇ ಬರೀ ನಾವು ಓಡಾಡ್ತಾ ಇದ್ದಿದ್ದು ಬಸ್ಸಲ್ಲೆ ಆಗಿರ್ಬೋದು ಅಥ್ವಾ ಆ ರೈಲಲ್ಲೇ ಓಡಾಡ್ತಾ ಇದ್ವಿ ಇವಾಗ ಸಪೋಸ್ ನಾವು ಇಲ್ಲಿಂದ ನಾನೂ ನಮ್ಮ ಬ ಇದಕ್ಕೇ ಅದು ಡೆಲ್ಲಿಗೆ ಹೋಗಬೇಕಾದ್ರೆ ಮುಂಚೆ ನನಗೆ ನಾನು ರೈಲಲ್ಲೇ ಪ್ರಯಾಣ ಮಾಡಬೇಕಾಗಿತ್ತು ಅದು ಮೂರರಿಂದ ನಾಲ್ಕು ದಿನ ತಗೋಳ್ತಾ ಇತ್ತು ಬಟ್ ಇವಾಗ ನಮಗೆ ವಿಮಾನ ಸಾ ಏನು ಸಾರಿಗೆ ಏನಿದೆ ಅದು ತುಂಬ ಹೆಲ್ಪ್ ಮಾಡ್ತಾಯಿದೆ ಹೇಗಂದ್ರೆ ಇವಾಗ ನಾನು ವ ನನಗೆ ನಿಯರೆಷ್ಟು ವಿಮಾನ ನಿಲ್ದಾಣ ಬಂದುಬಿಟ್ಟು ನಮ್ಮ ಬೆಂಗ್ಳೂರದ್ದೇ ಆಗುತ್ತೆ ಸೊ ಬೆಂಗ್ಳೂರಿಗೆ ನಾನು ಇಲ್ಲಿಂದ ಹೋಗಬೇಕಾದ್ರೆ ಇಲ್ಲಿಂದ ನನಗೆ ಬೆಂಗಳೂರು ಎರಡು ತಾಸು ತಗೊಳುತ್ತೆ ನಮ್ಮ ಚಿತ್ರದುರ್ಗದಿಂದ ಎರಡರಿಂದ ಮೂರು ತಾಸು ಸೊ ಅಲ್ಲಿಂದ ನಾನು ಡೆಲ್ಲೀಗೆ ಹೋಗಬೇಕಾದ್ರೆ ಡೆಲ್ಲಿಗೆ ಅಲ್ಲಿಂದ ಎರಡು ತಾ ಎರಡು ಗಂಟೆಗಳು ತಗೋಳುತ್ತೆ ಸೋ ಪೂರಾ ನನ್ನ ಪ್ರಯಾಣ ಅವಧಿ ಐದರಿಂದ ಆರು ತಾಸು ಒಳಗಡೆ ನಾನು ಡೆಲ್ಲಿ ಮುಟ್ತೇನೆ ಸೋ ಮುಂಚೆದೆಲ್ಲ ಕಂಪೇರ್ ಮಾಡಿದರೆ ಎಪ್ಪತ್ತೆರಡು ಗಂಟೆಗಳು ತಗೋತಾ ಇತ್ತು ಬಟ್ ಇವಾಗ ನಾನು ಐದು ಗಂಟೇಲಿ ನಾನು ನಮ್ಮ ಡೆಲ್ಲಿಗೆ ಹೋಗ್ಬೋದು ಸೊ ಹೀಗೇ ವಿಮಾನ ಸ ಸೇವೆ ಇವು ಇವು ಇವಾಗಿನ ಬೆಳವಣಿಗೆಯಲ್ಲಿ ತುಂಬ ಮಹತ್ವವಾದ ಬೆಳವಣ್ಗೆ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಆಗಲೀ ನೆರೆಹೊರೆ ರಾಜ್ಯದಲ್ಲಿ ಆಗಲೀ ನಮ್ಮ ದೇಶದಲ್ಲೇ ವಿಮಾನ ಸೇವೆ ಅತೀ ಅಮೂಲ್ಯವಾಗಿ ಬ ಜನರು ಕೂಡ ಬಳ್ ಬ ಈ ಈ ತುಂಬ ಸುಲಭವಾಗಿ ಯೂಝ್ ಮಾಡ್ಬೋದಾಗಿದೆ ಧನ್ಯವಾದಗಳು